ಬೆಂಗಳೂರಿನಲ್ಲಿ ಇತ್ತೀಚಿಗೆ ತುಂಬ ಮಳೆ ಮತ್ತು ತುಂಬ ಬಿಸಿಲು ಸಹ ಬಂದಿದೆ ಆದ್ದರಿಂದಾಗಿ ಮಳೆ ಮಳೆ ಬಂದಾಗ ನಿಮ್ಮ ಮಾ ವಾಹನಗಳ ದಟ್ಟಣೆ ತುಂಬಾವಾಗುತ್ತದೆ ಮತ್ತು ಪ್ರವಾಹವೂ ಸರಿ ಡ್ರೈನೇಜ್ ಫೆಸ್ಲಿಟಿ ಸರಿ ಇಲ್ಲದ ಕಾರಣ ಎಲ್ಲ ನೀರು ನೀರುಗಳು ಎಲ್ಲ ನೀರು ಮನೆಯೊಳಗೆ ಮತ್ತು ಆಫೀಸ್ ಒಳಗೆ ನುಗ್ಗಿವೆ ಏಕೆಂದರೆ ಸಿಟಿ ಡೆವೆಲಪ್ ಆಗ್ತಾ ಆಗ್ತಾ ಬ್ರಿಡ್ಜ್ಗಳು ತುಂಬ ಫೆಸಿಲಿಟಿ ಸರಿಯಾಗಿ ಮಾಡದೇ ಇರುವ ಕಾರಣ ಅದು ನೀರೆಲ್ಲವು ಎಲ್ಲೂ ಹೋಗದೇ ಆಗದೇ ಕೆರೆಗಳನ್ನು ಮುಚ್ಚಿ ಅದರಿಂದ ಸೊಸೈಟಿಗೆ ತುಂಬ ಕಷ್ಟಕ್ಕೆ